ಹಲೋ ಹಾಂ ಹೇಳಿ ರೀ ಸ್ಟೇಟ್ ಬ್ಯಾಂಕ್ ಬ್ಯಾಂಕಿನಿಂದ ಮಾತಾಡೋದು ನಾವು ಹೇಳಿ ರೀ ಕಾರ್ ಏನು ಕಾರ್ ತೊಗೊಳೋರ್ ಇದ್ದೀರಿ ನೀವು ಏನು ಜಾಬ್ ಮಾಡ್ತೀರೇನು ರೀ ಕಾ ಇದು ನಿಮ್ದೇನು ಬಿಸ್ನೆಸ್ ಇದೆ ರೀ ಬಿಸ್ನೆಸ್ ಇದೆ ರೀ ಈಗ ನೀವು ನಮ್ಮ ಬ್ಯಾಂಕ್ನಾಗೆ ನಿಮ್ದು ಅಕೌಂಟ್ ಐತನ್ ರೀ ಇಲ್ಲಿ ಹೌದು ರೀ ಈಗ ಒಂದು ಕೆಲಸ ಮಾಡಿರಿ ನೀವು ಎಷ್ಟು ಬೇಕಾಗಿತ್ತು ರೀ ನಿಮಗೆ ಲೋನ್ ರೀ ಹಾಂ ರೀ ಈಗ ನೀವು ನಮ್ಗೆ ಡಾಕ್ ಬ್ಯಾಂಕ್ ನೋಡಿರಿ ಲೋನಿಗೆ ಡಾಕುಮೆಂಟ್ ಹತ್ತಾರು ಒಂದು ಸ್ವಲ್ಪ ಕಾಗದ ಪತ್ರ ನಿಮ್ದು ಆಧಾರ್ ಕಾರ್ಡ ಪ್ಯಾನ್ ಕಾರ್ಡ್ ರೀ ಮತ್ತು ನೀವು ಆಸ್ತಿ ಮೇಲ್ ತೊಗೊತೀರೋ ಅಥವಾ ನಿಮ್ದು ಆಸ್ತಿ ಮೇಲ್ ತೊಗೋತಿದ್ರೆ ಅಂದ್ರೆ ಉತಾರಿ ತೊಗೊಂಡು ಬರ್ಬೇಕಾಕತ್ ರೀ ಮನೆ ಮೇಲ್ ತೊಗೋತಿದ್ದರೆ ಮನೆದು ಕಾ ಮನೆದ್ ಕಾಗದ ಖರೀದಿ ಪತ್ರ ತೊಗೊಂಬರ್ಬೇಕಾಗತ್ತೆ ರೀ ನೀವು ಹಾಂ ರೀ ಮತ್ತೆ ಎಷ್ಟು ಲಕ್ಷ ತನಕ ಬೇಕು ರೀ ನಿಮಗೆ ನಮ್ಮ ಕಡೆ ನಿಮಗೆ ಭಾಳ ಆದ್ರೆ ಏಳು ಲಕ್ಷ ಅಥವಾ ಹತ್ತು ಲಕ್ಷ ಲಾಸ್ಟ್ ಸಿಗ್ತದೆ ರೀ ಹಾಂ ರೀ ಹೇಳಿ ರೀ ಹಾಂ ರೀ ನಿಮಗೆ ನೋಡ್ರಿ ಈಗ ಪಾ ನಮ್ಮ ನಮ್ಮ ಹತ್ತಿರ ಬಡ್ಡಿ ಹದಿನೆಂಟು ಪರ್ಸೆಂಟ್ ಇದೆ ರೀ ಹದಿನೆಂಟು ಪರ್ಸೆಂಟ್ ಇದೆ ರೀ ಅಂದ್ರೆ ಎರಡು ರೂಪಾಯಿ ತನಕ ಇದು ಎರಡು ಎರಡುವರೆ ರೀ ಮೂರು ರೂಪಾಯಿ ಬೀಳ್ತೈತೆ ರೀ ನಮ್ಮ ಹತ್ತಿರ ಬಡ್ಡಿ ನಿಮಗೆ ಹಾಂ ರೀ ಅದಕ್ಕೆ ನಿಮಗೆ ಯಾ ಮೂರು ವರ್ಷಕ್ ಅವ್ಕಾಶ ಕೊಡ್ತೇವೆ ರೀ ನಾವು ತುಂಬಕ್ ರೀ ಮೂರು ವರ್ಷ ಮತ್ತು ಕಂತು ಜಾಸ್ತಿ ಆದ್ರ್ ಅಂದ್ರೆ ಕಮ್ಮಿ ಕಂತು ಕಮ್ಮಿ ಆದ್ರೆ ಫ್ರೀಡ ಏನು ಇರ್ತೈತಿ ಜಾ ಇದು ಇರ್ತತ್ ರೀ ತುಂಬೋದ್ ದಿನಗಳು ಭಾಳ ಕಮ್ಮಿನೂ ಇರ್ತತ್ ರೀ ಕಂತು ಭಾಳ ಆದವು ಅಂದ್ರೆ ಭಾಳ ಆದವು ಅಂದ್ರೆ ಕ ದಿನಗಳೂ ಭಾಳ ಆಗ್ತದೆ ರೀ ಹಾಂ ರೀ ಅದ್ರ ಸಲ್ವಾಗಿ ನಾನು ನೀವು ಒಂದು ಸಾರಿ ಬ್ಯಾಂಕಿಗೆ ಬನ್ರಿ ನಿಮ್ಗೆ ಎಲ್ಲ ಅದ್ರದ್ದು ಪೂರ್ತಿ ಮಾಹಿತಿ ಕೊಡ್ತೇನೆ ರೀ ನನ್ನ ಹತ್ತಿರ ನಮ್ಮ ಹತ್ತಿರ ಲೀಸ್ಟ್ ಇದೆ ರೀ ನಿಮ್ಗೆ ತಿಂಗ್ಳು ತಿಂಗ್ಳು ಕಟ್ಕೋತ ಹೋಗಕ್ಕೆ ಆಗ್ತದೊ ಅಥವಾ ಮೂರು ತಿಂಗ್ಳಿಗೆ ಕಟ್ಟಕ್ಕೆ ಆಗ್ತಿದ್ರೆ ಮೂರು ತಿಂಗ್ಳಿಗೆ ಕಟ್ಬೋದು ರೀ ಆರು ತಿಂಗ್ಳಿಗೆ ಅಂದ್ರೆ ಆರು ತಿಂಗ್ಳು ಹಿಂಗೆ ಕಂತು ಕೊಡ್ತೀನಿ ರೀ ನಾನು ಮತ್ತು ತಿಂಗ್ಳು ತಿಂಗ್ಳು ಕಟ್ಟಿದ್ರೂ ನಿಮಗೂ ಸ್ವಲ್ಪ ಅನುಕೂಲ ಆಗ್ತೈತಾತ್ ರೀ ಸರಿ ರೀ ಸರಿ ಬನ್ರಿ ನೀವು ಒಂದು ಸಾರಿ ಆಪೀಸ್ ಹಾಂ ಸರಿ ರೀ ಇಡ್ಲ ರೀ